ಯಾರು ಹೇಳಿ ಓಕೆ ಹೇಳಿ ಸರ್ ಏನಾಗ್ಬೇಕಿತ್ತು ನಮ್ಮಿಂದ ಓಕೆ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 ಓಕೆ ಹ್ಞೂ ಓಕೆ ಸರ್ ಸರ್ ನೀವು ಏನೇ ಆರ್ಡ್ರ್ ಮಾಡಿ ನಾವು ಹೋಮ್ ಡಿಲಿವರಿ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ ಡಿಲಿವರಿ ಚಾರ್ಜಸ್ ಏನೂ ಇರೋಲ್ಲ ಸೊ ನಿಮ್ಗೆ ಏನೇನು ಬೇಕು ಅಂತ ಹೇಳಿ ನಾವು ಎಲ್ಲ ಅದ್ಕೆ ಇದು ನೋಟ್ ಮಾಡ್ಕೋತೀವಿ ನಿಮ್ಗೇನು ಬೇಕು ಎಲ್ಲ ಹೇಳಿ ಓಕೆ ಓಕೆ ಸರ್ ಎಗ್ ಫ್ರೈ ಸಿಗುತ್ತೆ ಎಗ್ ಬುರ್ಜಿ ಸಿಗುತ್ತೆ ಎಗ್ ಫ್ರೈಡ್ ರೈಸ್ ಸಿಗುತ್ತೆ ಆಮೇಲೆ ಎಗ್ ಮಂಚೂರಿಯನ್ ಸಿಗುತ್ತೆ ಆಮೇಲೆ ಎಗ್ ಚಿಲ್ಲಿ ಸಿಗುತ್ತೆ ಹೇಳಿ ಇನ್ನು ಯಾವ್ದು ಬೇಕು ಅದರಲ್ಲಿ ಎಗ್ ಐಟಮ್ ಅಲ್ಲಿ ಅಂತ ಬಂದರೆ ಎಗ್ ಫ್ರೈ ಮತ್ತು ಎಗ್ ಮಂಚೂರಿ ಚೆನ್ನಾಗಿದೆ ನೋಡಿ ಓಕೆ ಹೇ ಕೊಡ್ತೀವಿ ಸರ್ ಆಮೇಲೆ ಬಿರ್ಯಾನಿ ಬಂದುಬಿಟ್ಟು ಚಿಕನ್ ಶೆರ್ವ ಗ್ರೇವಿ ಕೊಡ್ತೀವಿ ಆಮೇಲೆ ರೈತಾ ಕೊಡ್ತೀವಿ ಆಮೇಲೆ ಇದು ಫ್ರೈ ಅದು ಡ್ರೈ ಐಟಮ್ಗೆ ಏನೂ ಕೊಡೋಲ್ಲ ಐಟಮ್ಗೆ ಈರುಳ್ಳಿ ಕೊಡ್ತೀವಿ ಆಮೇಲೆ ಈ ಥರ ಅಷ್ಟೇ ಈರುಳ್ಳಿ ಕೊಡ್ತೀವಿ ಅಷ್ಟೇ ಸರ್ ಆಮೇಲೆ ನಿಂಬೆ ಹಣ್ ಕೊಡ್ತೀವಿ ತೊಂದರೆ ಇಲ್ಲ ಸರ್ ನೀವು ಒಂದು ಸಾರಿ ಟೇಶ್ಟ್ ಮಾಡಿ ನೆಕ್ಶ್ಟ್ ಹುಡ್ಕೊಂಡ್ ನೀವೇ ಬರ್ತೀರ ಆ ಥರ ಇರುತ್ತೆ ತೊಂದರೆ ಇಲ್ಲ ಓಕೆ ಸರ್ ಅದ್ರದು ನೀವು ನೀವು ಕೂಡ ಹಾಂ ಸರ್ ಚೆನ್ನಾಗಿದೆ ತುಂಬಾ ಟೇಸ್ಟ್ ಇದೆ ಟೆಸ್ಟ್ ಮಾಡಿ ನೀವು ಕೊಟ್ಟಿರೋ ಆರ್ಡರ್ಸ್ ಎಲ್ಲ ರೇಟ್ ಹೇಳಿಬಿಡ್ತೀನಿ ನೋಡಿ ಸರ್ ಚಿಕನ್ ಬಂದುಬಿಟ್ಟು ಚಿಕನ್ ಬಿರ್ಯಾನಿ ಬಂದುಬಿಟ್ಟು ಒಂದು ಪ್ಲೇಟ್ ಟೂ ಟ್ವೆಂಟಿ ರುಪಿಸ್ ಆಗುತ್ತೆ ಟೂ ಟ್ವೆಂಟಿ ರುಪೀಸ್ ಅಂದರೆ ಫೈವ್ ಫೈವ್ ಪ್ಲೇಟಿಗೆ ಹನ್ನೊಂದು ನೂರು ರೂಪಾಯಿ ಆಗುತ್ತೆ ನಿಮಗೊಂದು ನಿಮಗೋಸ್ಕರ ಡಿಸ್ಕೌಂಟ್ ಮಾಡಿ ತೌಸಂಡ್ ಮಾಡ್ತೀನಿ ಅದೇ ಅದೇ ಅದೇ ಅದೇ ಸರ್ ನಮ್ಮ ಊರಲ್ಲಿ ನಮ್ಮ ಸಿಟಿಲಿ ಬಂದುಬಿಟ್ಟು ಯಾರೂ ಕೊಡೋಲ್ಲ ಐದು ಪ್ಲೇಟು ತೌಸಂಡ್ ರುಪೀಸಿಗೆ ಯಾರೂ ಕೊಡೋಲ್ಲ ಟೂ ಹಂಡ್ರೆಡ್ ರುಪೀಸ್ ಬಿರ್ಯಾನಿ ಯಾರೂ ಕೊಡೋಲ್ಲ

ಓಕೆ ಸರ್ ಆದಷ್ಟು ಸರ್ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಬರುತ್ತೆ ಓಕೆ ಸರ್ ಟೋಟಲ್ ಎಲ್ಲ ತೌಸಂಡ್ ರುಪೀಸು ತ್ರೀ ಹಂಡ್ರೆಡ್ ತರ್ಟಿನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಅಲ್ಲ ಸರ್ ಲಾಸಲ್ಲಿ ಮಾರಿದರೆ ನಾವು ಗಿಟ್ಟೋಲ್ಲ ಸರ್ ನಿಮಗೋಸ್ಕರ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ದೀನಿ ಸರ್ ನಾನು ಓಕೆ ನೆಕ್ಸ್ಟ್ ಟೈಮ್ ಮಾಡೋಣ ಸರ್ ಇನ್ನೂ ಮಾಡೋಣ ಇನ್ನು ಬೇರೆ ಬೇರೆ ಐಟಮ್ ತಗೊಂಡರೆ ಮಾಡೋಣ ಓಕೆನಾ ಓಕೆ ಸರ್ ತ್ಯಾಂಕ್ ಯು ವೆರಿ ಮಚ್ ಇನ್ನು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ನಾವು ಡೆಲಿವರಿ ಮಾಡ್ತೀವಿ